ಅಲೋ ಸಂತೋಷ್ ಟ್ರಾವೆಲ್ಸಾ ಸರ್ ನನ್ನೆಸರು ಚೇತನ್ ಕುಮಾರ್ ಅಂತ ಸರ್ ನನಗೊಂದು ಟ್ರಾವೆಲಿಂಗ್ ಡಿಟೇಲ್ಸ್ ಬೇಕಿತ್ತು ನಮ್ಮ ಕ ಕೇದಾರೇಶ್ವರ ಟೆಂಪಲ್ ಇದ್ಯಲ್ಲ ಹಳೇಬೀಡಲ್ಲಿ ಅಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಸೊ ಈ ವೀಕಲ್ಲಿ ಯಾವುದಾದ್ರು ಕಾ ನಿಮ್ಮ ಕಡೆಯಿಂದ ಬಸ್ಸು ಹೊರಡ್ತಾ ಇದೆಯಾ ಕಾ ಹಳೇಬೀಡಿಗೆ

ಹಾಂ ಎಂಟು ಜನ

ಕ ನಾವು ಬೆಂಗ್ಳೂರಿಂದ ಸರ್ ಹೌದಾ ಏನು ರೇಟ್ ಆಗ್ಬೋದು ಸರ್ ಏಯ್ಟ್ ಸೀಟರ್ ತಗೊಂಡರೆ ಏನು ರೇಟ್ ಆಗುತ್ತೆ ಅಥವಾ ಟಿ ಟಿ ತಗೊಂಡರೆ ಏನು ರೇಟ್ ಆಗುತ್ತೆ

ಹೌದಾ ಯಾವುದು ಸ್ಪೇಸಿಯಸ್ ಆಗಿರ್ಬೋದು ಸರ್

ಹೌದಾ ಹಾಂ ಬರಿ ಹಳೇಬೀಡ್ ಹತ್ರ ಅಂದರೆ ಅದು ಕವರ್ ಮಾಡ್ತಿರಾ ಇನ್ನು ಸುತ್ತ ಮುತ್ತ ಪ್ಲೇಸೆಸ್ ಕವರ್ ಮಾಡ್ತಿರಾ ಹಾಂ ಒಂದೆ ದಿನ

ಹೌದಾ ಓಕೆ ಹಾಗಿದ್ರೆ ನಾನು ಮತ್ತೆ ಕ ನಿಮ್ಮನ್ನ ಕಾಂಟೆಕ್ಟ್ ಮಾಡ್ತೀನಿ ಚರ್ಚೆ ಮಾಡಿ

ಹೌದಾ ಇನ್ನು ಒಂದು ಗಂಟೆಲಿ ಮಾಡ್ತಿನಿ ನಾನು ನಿಮಗೆ

ಹಾಂ ಇದೇ ನನ್ನ ನಂಬರು

ಹೌದು ಹೌದು ಹ್ಞೂ ಹ್ಞೂ

ಹ್ಞೂ ಹಾಂ ಹೌದು ಸರ್